ಹಾಂ ಹೇಳಿ ಹಾಂ ಹೇಳಿ ಹಾಂ ಇದೆ ಅವ್ರ ಹೆಸ್ರು ಏನು ಹಾಂ ಹೇಳಿ ಹೌದು ಹಾಂ ಹಾಂ ನಾನು ಅದೇ ಮಾರ್ಕ್ಸ್ ನೋಡಿದೆ ನಾನು ಕಾಲ್ ಮಾಡೋಳು ಇದ್ದೆ ನಿಮಗೆ ಮನೇಲಿ ಏನಾದರು ಸಮಸ್ಯೆ ಇದೆಯಾ ಹೌದು ಹಾಂ ನೀವು ಮೊಬೈಲ್ ಅವ್ಳ ಹತ್ತಿರ ಇಸ್ಕೊಳ್ಳಿ ಯಾಕೆ ಕೊಡ್ತೀರಿ ಹೌದು ನೀವು ಒಂದು ಕೆಲಸ ಮಾಡಿ ಅವ್ಳು ಓ ಫೋನ್ನಾ ಓದ್ಲಿಕ್ಕೆ ಕೂತ್ಕೋಳ್ತಾಳೆ ಅಲ್ಲ ಅಲ್ಲೇ ಅವ್ಳ ಮುಂದುಗಡೆನೇ ಕೂತ್ಕೊಳ್ಳಿ ನೀವು

ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಈಗ ಕ್ಲಾಸಲ್ಲೂ ಅಂದರೆ ಸ್ವಲ್ಪ ವೀಕ್ ಆಗಿ ಇರ್ತಾಳೆ ಅವಳು ಮುಂಚೆ ಚೆನ್ನಾಗಿ ತಗೋಳ್ತಿದ್ದಳು ಈಗೀಗ ನಿಮ್ಮ ಫೋನಿಂದಾನೇ ಅವ್ಳು ಆಗಿದೆ ಹಾಂ ಹಾಂ ಹಾಂ ಹಾಂ ಆಯ್ತು ಇರಿ ಹಾಂ ಹಾಂ ಮತ್ತೆ ಅವ್ಳಿಗೆ ಜಾಸ್ತಿ ಫೋನ್ ಕೊಡಲಿಕ್ಕೆ ಹೋಗಬೇಡ್ರಿ ನೀವು ಹಾಂ ಹಾಂ ಹಾಂ ಆಯಿತು ಇಲ್ಲಿ ಅವಳಿಗೂ ನಾ ಹೇಳ್ತೆ ಸ್ವಲ್ಪ ಜಾಸ್ತಿ ಫೋನ್ ಯೂಸ್ ಮಾಡಲಿಕ್ಕೆ ಹೋಗಬೇಡ ಅಂತ ಓದ್ಲಿಕ್ಕೆ ಲಕ್ಷ್ಯ ಕೊಡು ಅಂತ ಅವ್ಳಿಗೆ ಸ್ವಲ್ಪ ಇದು ಮಾಡ್ತೆ ಹೇಳ್ತೆ ಹಾಂ ಆಯ್ತು